ಮ್ಯಾಮ್ ನಾವು ದಾಕ್ಷಾಯಿಣಿ ಅಂತಂದ್ಬಿಟ್ಟು ನಾ ದೊಡ್ಡಬಳ್ಳಾಪುರದಿಂದ ಮಾತಾಡ್ತಾಯಿದ್ದೀವಿ ನನ್ನ ಮಗಳದು ಎಸ್ ಅಲ್ ಸಿ ಪಾಸಾಗಿತ್ತು ನೈಂಟಿ ಸಿಕ್ಸ್ ಪರ್ಸೆಂಟು ಮಾರ್ಕ್ಸು ತಗೊಂಡಿದ್ದಾಳೆ ದಯವಿಟ್ಟು ನಿಮ್ಮ ಕಾಲೇಜಲ್ಲಿ ನನ್ನ ಮಗಳಿಗೆ ಸೀಟ್ ಕೊಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸ್ವಲ್ಪ ನಾವು ಬ್ಯಾಂಗ್ಳೂರ್ಗೆ ದೊಡ್ಡಬಳ್ಳಾಪುರ್ದಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ನೈಂಟಿ ಸಿಕ್ಸ್ ಪರ್ಸೆಂಟ್ ಮಾರ್ಕ್ಸ್ ತಗೊಂಡಿದ್ದಾಳೆ ದಯವಿಟ್ಟು ನಿಮ್ಮ ಕಾಲೇಜಲ್ಲಿ ಸೀಟ್ ಕೊಡ್ಸಿ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಫೀಸು ಎಷ್ಟಿದೆ ಏನೇನು ಫೆಸಿಲಿಟಿ ಇದೆ ಬಸ್ಸು ಪ್ರೊವೈಡ್ ಮಾಡ್ತೀರಾ ನೀವೇ ಬಸ್ಗೆ ಎಷ್ಟೂ ಫೀಸು ಚಾರ್ಜ್ ಮಾಡ್ತೀರಾ ಇದು ಫೀಸ್ ಎಷ್ಟಿದೆ ಅಡ್ಮಿಶನ್ನು ಫುಡ್ಡೂ ನೀವೇ ಪ್ರೊವೈಡ್ ಮಾಡ್ತೀರಾ ಆಸ್ಟೆಲು ಫೆಸಿಲಿಟಿ ಇದೆಯಾ ಹಾಂ ಸರಿ ಸರಿ ಹಾಗಾದರೆ ಇದು ಬುಕ್ಸು ಎಲ್ಲಾನು ಇನ್ಕ್ಲು ಇದರಲ್ಲೇ ಅಡ್ಮಿಶನಲ್ಲೇ ಇನ್ಕ್ಲೂಡ್ ಆಗಿರುತ್ತಾ ಬುಕ್ಸ್ಗೆ ಯುನಿಫಾಮ್ ಇದೆಯಾ ಕಾಲೇಜ್ ಹೌದಾ ಯುನಿ ಇದೆಯಾ ಹಾಂ ಹಾಂ ಸ್ಕೂಲಲ್ಲೇ ಎಲ್ಲ ಬುಕ್ಸು ಎಲ್ಲನು ಸ್ಕೂಲಿಂದಲೇ ಕೊಡ್ತೀರಾ ಹಾಂ ಹಾಂ ಹಾಂ ಹ್ಞೂ ಹಾಂ ಹಾಂ ಇದು ಅಡ್ಮಿಶನ್ ನಾಳದ್ದು ಬರ್ತೀವಿ ನಾವು ಅಡ್ಮಿಶನ್ನು ಎರಡು ಸಲ ಪೇ ಮಾಡ್ಬೋದಾ ಸಿಕ್ಸ್ ಮಂತ್ಸ್ಗೆ ಒಂದು ಸಲ ಸಿಕ್ಸ್ ಮಂತ್ ಹಾಂ ಸರಿ ಥ್ಯಾಂಕ್ ಯು ಮ್ಯಾಮ್